ಫಸ್ಟು ಓಲೊ ಅಥ್ವಾ ಊಬರ್ ಆ್ಯಪಲ್ಲಿ ಹೋಗಿಬಿಟ್ಟು ಚಕ್ ಮಾಡ್ತೀನಿ ನನಗೆ ನಿಯರ್ ಅವೈಲೆಬಲ್ ಇದೆಯಾ ಯಾವಾದ್ರು ವೆಹಿಕಲ್ಸು ಅಂತೇಳ್ಬಿಟ್ಟು ಚಕ್ ಮಾಡಿ ಸೊ ನಾನು ಹೋಗಬೇಕಾಗಿರೋ ಚಕ್ ಮಾಡಿಬಿಟ್ಟು ಫಸ್ಟು ನಿಯರ್ ಇದ್ಯಾ ಬೇಗ ಬರೋ ಅಂಥವು ಅಂತ ಚಕ್ ಮಾಡ್ಕೊಂತೀನಿ ಬಂದಾದ ಅದಾದಮೇಲೆ ಇನ್ನೊಂದೇನಪ್ಪ ಅಂತಂದರೆ ನೆಕ್ಸ್ಟ್ ಅಲ್ಲಿಗೆ ಎಷ್ಟು ಪೇಮೆಂಟಿದೆ ಅದನ್ನ ಚಕ್ ಮಾಡ್ತೀನಿ ಆ ಪೇಮೆಂಟ್ ನನ್ಗೆ ಓಕೆ ಆಯಿತು ಅಂತಂದರೆ ಅದನ್ನು ಬುಕ್ ಮಾಡ್ಕೊಂತೀನಿ ಬುಕ್ ಮಾಡಿ ಬುಕ್ ಮಾಡೋದ್ ಯಾವರೀತಿ ಅಂತಂದರೆ ನಾರ್ಮಲಾಗಿ ನಾವೂ ಜಸ್ಟ್ ನಮ್ಮ ಲೊಕೇಷನ್ ಹಾಕಿ ಅಂದರೆ ಪಿಕಪ್ ಲೊಕೇಷನು ದೆನ್ ಡ್ರಾಪ್ ಲೊಕೇಷನು ಹಾಕಿಬಿಟ್ಟು ಸೊ ಅದ್ರಲ್ಲಿ ಕ್ಯಾಶ್ ಆನ್ ಡೆಲ್ವರಿ ಇದು ಆಪ್ಷನ್ ಇದ್ಯಾ ಅಂತ ಹೇಳ್ಬುಟ್ಟು ಚಕ್ ಮಾಡಿ ಕ್ಯಾಶ್ ಆನ್ ಡೆಲ್ವರಿ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಆಮೇಲೆ ಸಬ್ಮಿಟ್ ಕೊಡ್ತೀನಿ ಸೊ ಓಕೆ ಕೊಟ್ಟಾದಮೇಲೆ ಸೋ ಅದಾದಮೇಲೆ ಅವರು ಬಂದು ಪಿಕ್ ಮಾಡಿಕೊಂಡು ನಾನು ಹೋಗಬೇಕಾಗಿರೊ ಅಂಥ ಲೋಕೇಷನಲ್ಲಿ ಅವರು ಡ್ರಾಪ್ ಮಾಡ್ತಾರೆ ಡ್ರಾಪ್ ಮಾಡಾದಮೇಲೆ ಸೊ ನಾನು ಕ್ಯಾಶ್ನ ಕೊಡಬೇಕಾದ್ರೆ ನನ್ನಹತ್ರ ಚೇಂಜ್ ಇರಲ್ಲ ಸೊ ಹಾಗಾಗಿ ನಾನು ಏನ್ಮಾಡ್ತಿದ್ದೀನಿ ಸೊ ನನ್ನಹತ್ರ ಟು ತೌಸಂಡ್ ರುಪೀಸ್ ನೋಟಿದೆ ನಿಮ್ಮಹತ್ರ ಚೇಂಜ್ ಇದ್ಯಾ ಸೊ ಎಷ್ಟಾಯ್ತು ಸೊ ಈಗ ಇಷ್ಟು ಏಯ್ಟ್ ನೈಂಟಿ ನೈನ್ ಆಗಿದೆ ನಿಮ್ಮಹತ್ರ ಚೇಂಜ್ ಎಷ್ಟಿದೆ ಚೇಂಜ್ ಇದ್ದರೆ ಕೊಡಿ ಅಂತೇಳ್ಬುಟ್ಟು ಕೇಳ್ತೀನಿ